ಹಾಂ ಹೇಳಿ ಯಾರು ಹೌದು ಹೌದು ಎಂತ ಬೇಕು ಯಾವ ಮೀನು ಹಾಂ ಹಾಂ ಹಾಂ ಮುನ್ನೂರು ರೂಪಾಯಿ ಕೆಜಿ ಸಿಗಡಿ ನಾಲ್ಕ್ನೂರು ರೂಪಾಯಿ ದೊಡ್ಡ ದೊಡ್ಡದು ಹಾಂ ಏಡಿ ಮೀನು ಇನ್ನೂರ ಐವತ್ತು ಕೆಜಿ ಯಾವ್ದು ಬೇಕು ಹಾಂ ಅದು ನಾಲ್ಕ್ನೂರು ಇನ್ನೂರು ರೂಪಾಯಿ ಕೊಡುವ ಅರ್ಧ ಕೆಜಿ ಹ್ಞೂ ಹೌದು ಹೌದು ಮತ್ತೆ ಯಾವುದು ಕಳಿಸುವುದಾ ಅಲ್ಲ ಬರ್ತೀರಾ ನೀವು ಬರ್ತೀರಾ ಮಾರ್ಕೆಟಿಗೆ ಹೌದು ಹೌದು ಕಳಿಸಿಕೊಡಲಿಕ್ಕೆ ಚಾರ್ಜ್ ಆಗ್ತದೆ ಆಯ್ತು ಆಯ್ತು ಆಯಿತು ಹಾಂ ಆಯ್ತು ಆಯಿತು ಮತ್ತೆ ಮತ್ತೆಂತ ಬೇಕು ಹಾಂ ಹಾಂ ಕಿಲೋ ಬೇಡವಾ ಅದು ದೊಡ್ಡ ದೊಡ್ಡದಲ್ಲ ಎರಡೇ ಬರೋದು ಹಾಫ್ ಕೆಜಿ ಒಂದು ಕೆಜಿ ಕೊಡುವಾ ಆಯ್ತು ಆಯಿತು ಹ್ಞೂ ಮತ್ತು ಬಂಗುಡೆ ಬೂತಾಯಿ ಎಲ್ಲ ಬೇಡವಾ ಬಂಗುಡೆ ಉಂಟು ಬೂತಾಯಿ ಉಂಟು ಕಲ್ಲೂರು ಉಂಟು ಬೇಡವಾ ಹ್ಞೂ ಆಯಿತು ಓಕೆ ಆಯ್ತು ಆಯಿತು ಕಳಿಸಿಕೊಡುವ

ಇಲ್ಲ ಇಲ್ಲ ಅದು ಫಿಕ್ಸ್ ರೇಟು ನಾವು ಕಳಿಸಿಕೊಡುದಲ್ಲ ಅದಕ್ಕೆ

ಎರಡು ರೂಪಾಯಿ ಕಮ್ಮಿ ಮಾಡುವ ಹಾಂ ಬಂದು ಕೊಂಡೋಗುದಾದರೆ ಒಂದು ಐದು ರೂಪಾಯಿ ಕಮ್ಮಿ ಮಾಡುವ ನಾವು ಕಳಿಸಿಕೊಡುವುದಲ್ಲ ಎರಡೇ ರೂಪಾಯಿ ಕಮ್ಮಿ ಮಾಡುವುದು ಬೇಕಾದರೆ ತೆಕೊಳ್ಳಿ ಬೇಡದಿದ್ದರೆ ಬಿಡಿ ಬೇಕಾದರೆ ತೆಕೊಳ್ಳಿ ಬೇಡಾದರೆ ಬಿಡಿ ಗಿರಾಕಿ ಉಂಟು ನಮಗೆ ತುಂಬ ಇಲ್ಲಿ ಹ್ಞೂ ಹಾಂ ಹಾಂ ಬೇಗ ಕಳಿಸಿಕೊಡ್ತೇನೆ ಆಯಿತಾ

ಸರಿ ಓಕೆ ಹ್ಞೂ